ಇದು ಏನಪ್ಪ ಅಂದರೆ ನಮ್ಮ ಗ್ರಾಮದಲ್ಲಿ ಭಾಳ ರೀತಿಯಾಗಿ ತೊಂದರೆಗಳು ಇದಾವೆ ಅದರಲ್ಲು ಚರಂಡಿ ವ್ಯವಸ್ಥೆ ಅಂತ ಸ್ಥಿತಿಯಲ್ಲಿ ನಾವು ನೋಡ್ಬೋದು ಅದು ಸುಧಾರ್ಸಲು ಬೇಕಂದರೆ ಪ್ರಮುಖ ವ್ಯಕ್ತಿಗಳನ್ನು ತಗೋಬೌದು ನಾವು ಅದರಲ್ಲಿ ಯಾರು ತಗೋಬೇಕು ಅಂದರೆ ಊರಿನ ಮೆಂಬರ್ಸ್ಗಳಲ್ಲಿ ಅವು ಪ್ರಮುಖವಾಗಿ ಅವರೇ ಪ್ರಮುಖ ಕಾರಣ ಆಗ್ತಾರೆ ಯಾಕಪ್ಪ ಅಂದರೆ ಚರಂಡಿ ವ್ಯವಸ್ಥೆಯ ದುರಸ್ಥಿ ಇಂದ ಅದು ಅದ್ ಅಂದರೆ ಹಾಳಾಗೇ ಇರುತ್ತೆ ಅದನ್ನ ಸುಧಾರ್ಸಲು ಕಾರ್ಯವನ್ನು ಮಾಡಬೇಕಂದ್ರೆ ಮೈನ್ ಮೆಂಬರುಗಳೇ ಮಾಡಬೇಕು ಯಾವರೀತಿ ಅಂದರೆ ಗ್ರಾಮ ಪಂಚಾಯಲ್ಲಿ ಗ್ರಾಮ ಪಂಚಾಯ್ತಿಗಳಲ್ಲಿ ಫಾರಮ್ ಆಗಲಿ ಒಂದು ಅರ್ಜಿಯನ್ನು ಕೊಟ್ಟು ಮೇಲ ಮೇಲ್ ಅಧಿಕಾರಿಗೆ ತಿಳಿಸಿ ಚರಂಡಿ ಇಂಥಾ ಊರಿನಲ್ಲಿ ಸರಿಗಿಲ್ಲ ಅದನ್ನು ಚೆನ್ನಾಗ್ ಮಾಡಬೇಕು ಮತ್ತು ಅದ್ನ ಜನರಿಗೆ ಅನುಕೂಲ ರೀತಿಯಾಗಿ ಮಾಡ್ಬೇಕಂತ ಅವರು ಒಂದು ಅರ್ಜಿಯಲ್ಲಿ ಇದು ಮಾಡಿ ಒದಗಿಸಬೇಕು ಅವರಿಗೆ ಅಂದರೆ ಆ ಅರ್ಜಿಯಲ್ಲಿ ಇರುವಂಥ ವಿಷಯಗಳನ್ನು ಅವ್ರಿಗೆ ತಿಳಿಸುತ್ತಾ ಅದು ಮೇಲೇ ಹೋಗಿ ಊರನ್ನ ನೋಡಿ ಯಾವ ಊರಲ್ಲಿ ಚರಂಡಿ ವ್ಯವಸ್ಥೆ ಹೇಗಿದೆ ಅದು ನೋಡ್ಕೊಂಡು ವ್ಯವಸ್ಥೆಯನ್ನು ಚೆನ್ನಾಗ್ ಮಾಡ್ಬೇಕ್ಕಾಗಿ ವಿನಂತಿಸಿ ಫಾರಮಲ್ಲಿ ಬರೆದಿರುತ್ತೆ ಚರಂಡಿ ವಿಷ್ಯದಲ್ಲಿ ಹೇಳ್ಬಕಂದ್ರೆ ಊರಿನ ಗ್ರಾಮಸ್ತರಿಗೆ ಭಾಳ ರೀತಿಯಾಗಿ ಖಾಯಿಲೆಗಳು ಜ್ವರ ಯಾವುದೇ ರೀತಿಯ ಅನಾರೋಗ್ಯದಿಂದ ಹಾಳಾಗ್ ಹೋಗ್ತರೆ ಯಾಕಪ್ಪ ಅಂದರೆ ಅದ್ರಲ್ಲಿ ಚರಂಡಿ ಅಂದರೆ ಸೊಳ್ಳೆಗಳು ವಾಸನೆ ಬರುತ್ತಾ ಇಂದ ಆರೋಗ್ಯಕ್ಕೆ ಭಾರೀ ನಷ್ಟವಾಗುತ್ತೆ ಈ ನಷ್ಟವನ್ನು ನ್ನು ಸುಧಾರ್ಸಲು ಗ್ರಾಮವನ್ನು ಸ್ವಚ್ಛವಾಗಿ ಇರಿಸಲು ಬೇಕಾಗುತ್ತೆ ಆದ್ದರಿಂದ ಪ್ರಮುಖವಾದ ವ್ಯಕ್ತಿಗಳು ಇದರ ಬಗ್ಗೆ ಕ್ರಮವಹಿಸಿ ಇದರ ಅನುಗುಣವಾಗಿ ಸುಧಾರಿಸಲು ತುಂಬ ಅನುಕೂಲವಾಗತ್ತೆ ಮತ್ತು ಚರಂಡಿ ವ್ಯವಸ್ಥೆ ಅಂದರಲ್ಲ ಹಲವಾ ಹಲವಾರು ಗ್ರಾಮಗಳಲ್ಲಿ ಕಂಡು ಬರುತ್ತೆ ಈ ಚರಂಡಿ ವ್ಯವಸ್ಥೆಯನ್ನು ಸುಧಾರಿಸಲು ಪ್ರಮುಖವಾಗಿ ಗ್ರಾಮಗಳಲ್ಲಿ ಪ್ರಮುಖವಾಗಿ ಊರಿನಲ್ಲಿ ಅದು ವಂತೆ ಸಿಟಿಗಳೆಲ್ಲಿ ಭಾಳ ತೊಂದರೆ ಆಗುತ್ತೆ ಅದು ಜಾಮಾಗ್ ಬಿಡೋದು ಜಾಮ್ ಆದಮೇಲೆ ಎಲ್ಲ ರೀತಿಯ ಅಂದರೆ ಏನಪ್ಪ ಅಂದರೆ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ಹಾಗೇ ಉಂಟು ಮಾಡುತ್ತದೆ ಇದನ್ನು ಸುಧಾರಿಸಲು ಕ್ರಮ ಕೈಗೊಳ್ಳಲು ಮೇಲಿನ ಅಧಿಕಾರಿಗಳೇ ವಹಿಸಬೇಕು ಯಾಕಪ್ಪಾ ಅಂದರೆ ಈ ಚರಂಡಿ ವ್ಯವಸ್ಥೆ ಇದ್ರೆ ಜನಗಳು ಆರೋಗ್ಯದಿಂದ ಸಂತೋಷದಿಂದ ಎಲ್ಲ ರೀತಿಯಾಗಿ ಅನುಕೂಲವಾಗಿ ಇರ್ತಾರೆ ಇನ್ನು ಹೇಳಕಂದರೆ ಎಲ್ಲ ರೀತಿಯ ಅನುಕೂ ಸ್ವಚ್ಛತೆಯನ್ನು ಊರಲ್ಲಿ ಕಾಪಾಡಬೇಕು ಸ್ವಚ್ಛತೆಯಿಂದ ಇದ್ರೆ ಎಲ್ಲ ಚರಂಡಿ ವ್ಯವಸ್ಥೆ ಇನ್ನು ಅನೇಕ ರೀತಿಯಾಗಿ ನಾವು ನೋಡ್ಬೋದು ಊರಲ್ಲಿ ಸ್ವಚ್ಛತೆಯನ್ನು ಇದನ್ನು ಚರಂಡಿ ವ್ಯವಸ್ಥೆ ಹೇಳಬೇಕಂದ್ರೆ ಅದು ಭಾಳ ಉಪಯೋಗ ಅಂದರೆ ಮಾಡಿದರೆ ಚರಂಡಿ ವ್ಯವಸ್ಥೆ ಚೆನ್ನಾಗಿ ಮಾಡಿದರೆ ಅದು ಉಪಯೋಗ ಇಲ್ಲಾಂದರೆ ಇದು ತೊಂದರೆ ಆಗಿ ಕ್ಕಾಗಿ ಈಡಾಗುತ್ತೆ ತೊಂದರೆ ಆಗು ಇದಾಗತ್ತೆ ಅಂದರೆ ಇದೇ ಜನರಲ್ಲಿನ ಅಂದರೆ ಖಾಯಿಲೆ ಬರುವಂಥದ್ದು ಅನೇಕ ರೀತಿಯಾಗಿ ಮನುಷ್ಯನಿಗೆ ಒಳಗಾಗತ್ತೆ ಅದಕ್ಕಾಗಿ ಚರಂಡಿ ವ್ಯವಸ್ಥೆಯನ್ನು ಮೇಲಧಿಕಾರಿಗಳು ಮಾಡಬೇಕು ಇದನ್ನೂ ಊರಿನ ಪ್ರಮುಖ ಗಣ್ಯರು ಮುಖಂಡರು ಇದನ್ನು ಚರ್ಚಿಸಿ ಅಲ್ಲಿ ಹೋಗಿ ಕರೆ ಮಾಡಿ ಎಲ್ಲ ಮಾಡಬೇಕಾಗಿ ಅವ್ರದ್ದು ಒಂದು ಇದು ಇರುತ್ತೆ ಅಂದರೆ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಅವ್ರಿಂದ ಆಗೋದು ನಮ್ಮ ಇನ್ನು ರೈತರ ಅವರಿಗೇನು ಗೊತ್ತಾಗೋಲ್ಲ ಅಷ್ಟೊಂದು ಎಲ್ಲ ಎಲ್ಲ ಅವರೇ ಮಾಡ್ಬೇಕು ಊರಿನ ಮುಖಂಡರು ಪ್ರಮುಖ ಗಣ್ಯರು ಮತ್ತು ವಿದ್ಯಾವಂತರು ಇವುನೆಲ್ಲಾ ತಿಳ್ಕೊಂಡು ಇಂಥಾ ವ್ಯವಸ್ಥೆಯ ಅವ್ಯವಸ್ಥೆಯನ್ನು ವ್ಯವಸ್ಥೆಗೊಳಿಸಬೇಕಾಗಿ ಅವರಲ್ಲಿ ಒಂದು ಕ್ರಮವನ್ನು ವಹಿಸ್ ವಹಿಸ್ಬೇಕ್ ಎಂದು ಕೇಳ್ಕೋತೀವಿ ಇನ್ನು ಹೇಳೋಕ್ ಅಂದರೆ ಚರಂಡಿ ವ್ಯವಸ್ಥೆ ಭಾಳಾ ಗ್ರಾಮಗಳಲ್ಲು ಸಿಟಿಗಳಲ್ಲು ದೇಶಗಳಲ್ಲು ವಿದೇಶಗಳಲ್ಲು ಭಾಳ ತೊಂದರೆ ಅಲ್ಲಿ ಇರುತ್ತದೆ ಇದನ್ನು ಸುಧಾರಿಸಬೇಕಾಗಿ ಅವರು ಗಣ್ಯಗಳಲ್ಲಿ ವಿನಂತಿಸಿಕೊಳ್ತಾ